ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲು ಬಹಳ ಕಷ್ಟವಾಗುತ್ತಿತ್ತು ಏಕೆಂದರೆ ಅವರು ನಾಲ್ಕು ಐದು ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಬೇಕಿತ್ತು ಅಲ್ಲಿ ಭಯಂಕರವಾದ ಪ್ರದೇಶವಾಗಿದ್ದು ಶಾಲೆಗೆ ಹೋಗಲು ಹಿಂಜರಿಯುತ್ತಿದ್ದರು ಹಾಗೆಯೇ ಮರದ ಕೆಳಗೆ ಕುಳಿತು ವಿದ್ಯಾಭ್ಯಾಸ ಮಾಡ ಮಾಡಬೇಕಾಗಿತ್ತು ಅಲ್ಲಿ ಕುಳಿತುಕೊಳ್ಳಲು ಹೆಚ್ಚಿನ ಕಾಲ ತೆಗೆದುಕೊಳ್ಳಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಈ ಕೊರತೆಯಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಶಾಲಾ ಕೊಠಡಿಗಳ ಸೌಲಭ್ಯ ಇರಲಿಲ್ಲ ಸಮವಸ್ತ್ರವೂ ಸಹ ಇರಲಿಲ್ಲ ಊಟದ ಸೌಲಭ್ಯ ಇಲ್ಲ ಹಾಗೆಯೇ ಆಟೋಟಗಳು ಎಂದರೆ ಕಬಡ್ಡಿ ಖೋ ಖೋ ಕುಂಟೆಬಿಲ್ಲೆ ಚಿನ್ನಿದಾಂಡು ಹೀಗೆ ಮುಂತಾದ ಆಟಗಳನ್ನು ಆಡುತ್ತಿದ್ದರು ಈಗಿನ ಕಾಲದಲ್ಲಿ ಮುಂದುವರಿದು ವಾಹನಗ ಶ ವಿದ್ಯಾಭ್ಯಾಸಕ್ಕಾಗಿ ವಾಹನಗಳ ಸೌಲಭ್ಯ ಹಲವಾರು ರೀತಿಯಲ್ಲಿ ದೊರಕುತ್ತಿದ್ದು ಹಾಗೆಯೇ ಸಮವಸ್ತ್ರ ಊಟದ ಸೌಲಭ್ಯ ಇವೆಲ್ಲವೂ ಸಹ ದೊರಕುತ್ತಿವೆ ಹಾಗೆಯೇ ಆಟೋಟಗಳೆಂದರೆ ಕ್ರಿಕೇಟ್ ವಾಲಿಬಾಲ್ ಟೆನ್ನೀಸ್ ಹೀಗೆ ಮುಂತಾದ ಆಟಗಳು ಸಹ ಆಡುತ್ ಆಡಲಾಗುತ್ತದೆ ಹಾಗೆಯೇ ಈಗಿನ ಕಾಲದಲ್ಲಿ ಇಂಟರ್ನೆಟ್ ಹಾಗೂ ಮೊಬೈಲ್ ಫೋನ್ಗಳ ಹ್ ಮೊಬೈಲ್ ಫೋನ್ಗಳ ಸಹಾಯದಿಂದ ಹೆಚ್ಚಿನ ಮಾಹಿತಿ ಹಾಗೂ ಜ್ಞಾನವನ್ನು ಸಹ ತಿಳಿದುಕೊಳ್ಳುತ್ತಾರೆ ಇದು ಹಿಂದಿನ ಕಾಲ ಹಾಗೂ ಈಗಿನ ಕಾಲಕ್ಕೆ ವ್ಯತ್ಯಾಸವನ್ನು ಹೇಳುತ್ತದೆ